ಹಲೋ ನೀವು ಕೊಟ್ಟ ಮೊನ್ನೆ ಮೊಬೈಲಿದು ಭಾರಿ ಚೆನ್ನಾಗಿದೆ ಒಳ್ಳೆಯ ಮೊಬೈಲು ಫೀಚರ್ಸ್ ಎಲ್ಲ ಚೆನ್ನಾಗಿದೆ ಮೆಮೊರೀಸು ತುಂಬ ಇದೆ ಅಡ್ಡಿಯಿಲ್ಲ ಆ ರೇಟಿಗೆ ಒಳ್ಳೆಯ ಒಳ್ಳೆಯ ಮೊ ಒಳ್ಳೆಯ ವಾಲ್ಯೂ ಇದ್ದ ಮೊಬೈಲು ಆ ರೇಟಿಗೆ ಬೇರೆ ಸೆಟ್ಟಿಗೆಲ್ಲ ಕಂಪೇರ್ ಮಾಡಿದ್ರೆ ನಿಮ್ಮ ಮೊಬೈಲ್ ಭಾರೀ ಚೆಂದ ಇದೆ ನನಗೆ ತುಂಬ ಇಷ್ಟ ಆಯಿತು ಎಲ್ಲ ಫೀಚರ್ಸು ಕಲರ್ಸು ಸೌಂಡ್ಸ್ ಸ್ಕ್ರೀನು ಇದೆಲ್ಲ ಚೆನ್ನಾಗಿದೆ ಭಾಳ ಇಷ್ಟಾಯಿತು ಮೊಬೈಲು ನಾನು ಭಾಳ ಮೊಬೈಲ್ ಯೂಸ್ ಮಾಡಿದ್ದೀನಿ ಬೇರೆ ಬೇರೆ ಕಂಪ್ನಿ ಮೊಬೈಲ್ ಬಂದಿದೆ ಬಟ್ ಎಲ್ಲದಕ್ಕೂ ಕಂಪೇರ್ ಮಾಡಿದಾಗ ನಿಮ್ಮ ಮೊಬೈಲು ಭಾಳ ಚೆನ್ನಾಗಿದೆ ನಾವು ಕೊಟ್ಟ ಹಣಕ್ಕೆ ಅದು ಉತ್ತಮ ಮೌಲ್ಯ ಇದೆ ಅನ್ನಿಸ್ತದೆ ತ್ಯಾಂಕ್ ಯೂ ಒಳ್ಳೆಯ ಮೊಬೈಲ್ ಕೊಟ್ಟಿದ್ದೀರಿ